ಪೂಜೆ ಪೂಜೆ ಅಂತ ಅಂದ್ರೆ ಪೂಜೆ ಮಾಡುವಾಗ ನೀವು ವಿಶೇಷವಾಗಿ ನಾವು ಏನು ಅನ್ಸರಿಸ್ತೀವಿ ಅಂತಂದರೆ ಮಡಿ ಮಡಿ ಮೈಲ್ಗೆ ಅಂತ ಹೇಳಿ ಆಚರ್ಣೆ ಮಾಡ್ತೇವೆ ಅಂತ ಹೇಳಿ ಹೇಳ್ಬೌದು ಇಲ್ಲಿ ಪೂಜೆ ಮಾಡ್ಬೇಕು ಅಂತಂದ್ರೆ ನಾವು ಸ್ನಾನ ಮಾಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಕಸ ಹೊಡ್ಕೊಬೇಕ ಬೆಳಿಗ್ಗೆ ಎದ್ದು ಏನು ಮಾಡ್ಬೇಕು ಅಂತ ಅಂದರೆ ಅಂಗಳ್ಕೆ ರಂಗೋಲಿ ಹಾಕ್ಬೇಕು ಅಂಗಳ ಕಸ ಹುಡುಗಿ ನೀರು ಹೊಡೆದು ರಂಗೋಲಿ ಹಾಕಿ ಒಳಗಿಂದ ಹೋಗಿ ಎಲ್ಲ ಕ ಬರ್ಶನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಏನು ಮಾಡಬೇಕು ಅಂತಂದ್ರೆ ಕಸ ಗಿಸ ಎಲ್ಲ ಹುಡ್ಕೊಂಡು ಪರ್ಸಿ ಒರಸಿ ಆಮೇಲೆ ನಾವು ಸ್ನಾನ ಮಾಡಿ ತಲಿಗೆ ಸ್ನಾನ ಮಾಡಿ ಪೂಜೆಗೆ ಅಣಿ ಮಾಡ್ಕೊಬೇಕು ಪೂಜೆ ಮಾಡ್ಬೇಕು ಅಂದರೆ ಈಗಂತೂ ಪೂಜೆಗ್ ಜನರೆಲ್ಲರೂ ಪೂಜೆ ದೇವರು ಅನ್ನೋದು ಜಾಸ್ತಿ ಆಗೈತಿ ಅಂತ ಹೇಳಿ ಹೇಳ್ಬೌದು ಪೂಜೆ ಮಾಡ್ಬೇಕು ಅಂತಂದ್ರೆ ನಾವು ಮಡಿ ಮೈಲ್ಗೆ ಎಲ್ಲ ಆಚರಣೆಯನ್ನು ಮಾಡಬೇಕು ಆಮೇಲೆ ಸಿಹಿ ತಿಂಡಿಗಳನ್ನು ಮಾಡಬೇಕು ಪೂಜೆ ಮಾಡೋದ್ರಿಂದ ನಮ್ಗೆ ಏನು ಸಿಗ್ತೈತಿ ಅಂತಂದು ಮಾನಸಿಕವಾಗಿ ನೆಮ್ಮದಿ ಸಿಗ್ತೈತಿ ಅಂತ ಹೇಳಿ ಹೇಳ್ಬೋದು ಈಗ ನೋಡಿರಿ ನರೇಂದ್ರ ಮೋದಿ ಇವರು ನಿನ್ನೆ ಅಯೋಧ್ಯೆ ಉದ್ಘಾಟನೆ ಮಾಡಿದರು ಅಯೋಧ್ಯೆ ಕಿತ ಮುಂಚೆ ಹನ್ನೊಂದು ದಿನ ಅವರು ಉಪವಾಸವನ್ನು ಮಾಡಿದರು ಬರೇ ನೀರು ಕುಡಿದಿದ್ರಂತೆ ಎಪ್ಪತ್ತು ವರ್ಷ್ನವ್ರು ಅವ್ರು ನಾವು ಯೋಚನೆ ಮಾಡ್ಬೇಕು ಎಪ್ಪತ್ತು ವರ್ಷ್ದವ್ರು ಆರೋಗ್ಯವನ್ನು ಕಾಪಾಡ್ಕೊಬೇಕು ಅಂತಂದ್ರೆ ಉಪವಾಸವೂ ಒಂದು ನಮಗೆ ಭಾಳ ಉಪಯೋಗಕಾರಿ ಆಗೈತಿ ಆರೋಗ್ಯಯುತ್ವಾಗಿ ಇರಬೇಕು ಮೈಂಡ ಮತ್ತ ಮನಸ್ಸು ಮತ್ತು ತಲಿ ಶಾಂತ್ವಾಗಿರ್ಬೇಕ್ ಅಂತಂದ್ರೆ ನಾವು ಕಂಟ್ರೋಲ್ ಮಾಡ್ಕೊಬೇಕು ಅಂತಂದ್ರೆ ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಬೇಕು ಅಂತ ಅಂದ್ರೆ ಪೂಜೆ ವ್ರತಾಚರಣೆಯನ್ನ ಮಾಡಬೇಕು ಅಂತ್ಹೇಳಿ ಹಿರಿಯರು ಹೇಳ್ಯಾರ ನಮ್ಮ ಮನಿಯೊಳಗೆ ನೋಡಿರಿ ನಾವು ದಿನಾ ಎದ್ದ ತಕ್ಷಣ ಏನು ಮಾಡ್ತೀವಿ ಅಂತಂದ್ರೆ ಎದ್ದ ತಕ್ಷಣ ಕಸ ಉಡ್ಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆ ನಮಸ್ಕಾರ ಮಾಡ್ಲಿಕ್ಕೆ ಅಂತಂದ್ರೆ ಏನು ನೀನು ನಮಸ್ಕಾರ ಮಾಡಿಲ್ಲಲ್ಲ ಅಂತ ಅಂತೇವೆ ನಾವು ಮಕ್ಕಳಿಗೆ ಕಲ್ಸುದು ಅದೇ ನಮ್ಮ ಮನೆ ಒಳಗೆ ಸಣ್ಣ ಮಕ್ಕಳು ನೇ ಅದವಲ್ಲ ಅವಕ್ಕೆಲ್ಲ ನಾವು ಏನು ಕಲಿಸ್ತೇವೆ ಅಂತಂದ್ರೆ ಸ್ನಾನ ಮಾಡ್ಬೇಕು ಸ್ನಾನ ಮಾಡಿ ನಮ್ಮ ದಿನಚರಿಗಳನ್ನೆಲ್ಲ ಮುಗ್ಸ್ಕೊಂಡು ಸ್ನಾನ ಮಾಡಿ ದೇವ್ರ ಮುಂದೆ ಮೂರು ಬಳಿ ಬತ್ತಿ ಹಚ್ಕೊಂಡ್ರೆ ಭಕ್ತಿ ತಾನೇ ಉಕ್ಕಿ ಬಂದು ಬಿಡ್ತೈತಿ ಪೂಜೆ ಮಾಡಬೇಕು ಅಂತಂದ್ರೆ ನಾವು ವಿಶೇಷವಾಗಿ ಅನುಸರ್ಸುವ ಒಂದು ಏನು ಅಂತಂದ್ರೆ ಪದ್ಧತಿಗಳಿರ್ತವೆ ಆಯಾ ಮನೆ ಒಳಗೆ ಆಯಾ ಪದ್ದತಿಗಳಿರ್ತವೆ ನಮ್ಮ ಮನೆ ಒಳಗೆ ಪದ್ಧತಿ ಐತಿ ಭ್ರಾಮ್ಹಿಣ್ಸ್ ಮನೆ ಒಳಗೆ ಒಂದು ಪದ್ಧತಿ ಐತಿ ಇನ್ನು ಒಬ್ರ ಮನೆ ಒಳಗೆ ಇನ್ನೊಂದು ಕಲ್ಚರು ಕ್ರಿಶ್ಶನ್ರು ಮುಸ್ಲಮ್ಸರು ಕ್ರೈ ಹಿಂದುಗಳು ಎಲ್ಲರೂ ತಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂತಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರ ಅಂತ ಹೇಳಿ ಹೇಳ್ಬೌದು ಪೂಜೆ ಮಾಡ್ಬೇಕು ಅಂತಂದ್ರೆ ನಾವು ಒಳ್ಳೆಯ ಆರೋಗ್ಯವಂತ ಮತ್ತು ಮನಸ್ಸು ಇರಬೇಕು ಮನಸ್ಸು ಒಳ್ಳೇದು ಇತ್ತಂದ್ರೆ ನಾವು ಪೂಜೆ ಮಾಡ್ಲಿಕ್ಕೆ ಆಗ್ತೈತ್ರಿ ನಾವು ಮನಸ್ಸು ಕಾ ಸರಿ ಇರ್ಲಿಕ್ಕೆ ಅಂತಂದು ಅಸಮತೋಲನವಾಗಿತ್ತಂದು ಯಾವುದೋ ಒಂದು ತಲಿಗೆ ಟೆನ್ಶನ್ ಮಾಡ್ಕೊಂಡು ಪೂಜೆ ಮಾಡ್ಲಿಕ್ಕತ್ತಿದ್ದೆ ಒಂದು ಪೂಜೆ ಕಾ ನೆರ್ವೇರ್ತೈತೆ ಏನು ರಿ ಇಲ್ಲ ಅದಕ್ಕೆ ಏನು ಮಾಡಬೇಕು ಅಂತಂದು ನಾವು ತಲೆ ಒಳಗೆ ಶಾಂತವಾಗಿ ಅದಕ್ಕೆ ನಾವು ಪೂಜೆಯನ್ನು ಮಾಡಬೇಕು ಪೂಜೆ ಮಾಡ್ಬೇಕು ಅಂತಂದ್ರೆ ನಾವು ಒಳ್ಳೆಯ ಮನಸ್ಸು ಇರ್ಬೇಕು ನಮಗೆ ಭಕ್ತಿಪೂರ್ವಕವಾಗಿ ನಮಿಸ್ಬೇಕು ಹೌದಲ್ಲ ನಾವು ನೋಡಿರಿ ಕೆಲವೊಂದು ಹೆಣ್ಮಕ್ಳು ನೋಡಿರಿ ಈಗ ಪೂಜೆನೇ ಮಾಡುವುದಿಲ್ಲ ಹೌದಲ್ಲ ಪೂಜೆ ಮಾಡ್ಲಿಕಂದು ಅವ್ರ ಮನಸ್ಸು ನಿಯಂತ್ರಣ ಒಳಗೆ ಇರುವುದಿಲ್ಲ ಅನಿಯಂತ್ರಣ ಇರ್ತೈತಿ ಏನೇನೋ ಯೋಚನೆ ಬರ್ತಿರ್ತವೆ ಕೆಟ್ಟದು ಆಲೋಚನೆಗಳು ಕೆಟ್ಟದು ಮಾತಾಡುವುದು ಕೆಟ್ಟದು ಇರುವುದು ಹೌದಲ್ಲ ಅವ್ರ ಮನಸ್ಸು ನೆಮ್ಮದಿಯಾಗಿರ್ಬೇಕು ಅಂತಂದು ಅವರು ಪೂಜೆಗಳನ್ನು ವ್ರತ ಆಚರಣೆಯನ್ನು ಮಾಡಬೇಕಾಗ್ತೈತಿ ಅಂತ್ಹೇಳಿ ಹೇಳ್ಬೋದು ಇಲ್ಲಿ ಒಳ್ಳೆಯ ಆರೋಗ್ಯಯುತ್ವಾದ ಮನಸನ್ನು ಕಾಣ್ಬೇಕು ಅಂತಂದ್ರೆ ನಾವು ಪೂಜೆಯಲ್ಲಿ ಮೊರೆ ಹೋಗ್ಬೇಕು ಓಂ ನಮಃ ಶಿವಾಯ ಅಂತ ಅಂದರೆ ಏನು ಆಗ್ತೈತಿ ಓಂ ಅನ್ನುವ ಶಬ್ದದಲ್ಲಿ ಅಲ್ಲಿ ಎಲ್ಲ ಅಂಶಗಳು ನಮ್ಮ ಮೈಂಡ್ ಇಳ್ಕೊಂಡು ನಮ್ಮ ಮನಸು ಶಾಂತವಾಗಿ ಇರ್ತೈತಿ ಆಮೇಲೆ ಇನ್ನು ಹೆಣ್ಣುಮಕ್ಳು ಏನು ಮಾಡ್ತಾರೆ ಅಂತಂದ್ರೆ ಕೆಲವೊಂದು ಹೆಣ್ಣುಮಕ್ಳು ಈಗಿನ ಆಧುನಿಕ ಯುಗದ ಹೆಣ್ಣುಮಕ್ಳು ಏನು ಮಾಡ್ತಾರೆ ಅಂತಂದ್ರೆ ಪೂಜೆನೇ ಮಾಡುವುದಿಲ್ಲ ಏಳೋದ ಸ್ನಾನ ಮಾಡುದು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಳ್ಳುದು ಬಟ್ ನಾವು ಪೂಜೆ ಮಾಡೋದ್ರಿಂದ ಏನು ಸಿಗ್ತೈತಿ ಮನಸ್ಸಿನ ಆರೋಗ್ಯ ನೆಮ್ಮದಿ ಸಿಗ್ತೈತಿ ಒಂದು ಆರೋಗ್ಯ ಸಿಗ್ತೈತಿ ಒಳ್ಳೆಯ ಮನಸ್ಸು ಒಳ್ಳೆಯ ಪೊಝಿಟಿವ್ ಆಗಿ ಯೋಚನೆ ಮಾಡೋದು ಒಳ್ಳೆಯ ರೀತಿ ಯೋಚನೆ ಮಾಡೋದನ್ನು ನಾವು ಪೂಜೆಯಲ್ಲಿ ಕಂಡ್ಕೊಬೋದು ನೋಡಿರಿ ಈಗಿನ ಹೆಣ್ಣುಮಕ್ಳು ಕೈ ಒಳಗೆ ಬಳೆ ಹಾಕ್ಕೊಳ್ಳುದಿಲ್ಲ ಹಂಗೇ ಪೂಜೆ ಮಾಡ್ತಾರ ಅದು ಪೂಜೆ ತಟ್ಟೋದಿಲ್ಲ ಹಣೆ ಮೇಲೆ ಕುಂಕುಮ ಹಚ್ಕೊಳ್ಳುದು ಹಚ್ಕೊಳ್ಳದೆ ಪೂಜೆ ಮಾಡ್ತಾರೆ ಅವೆಲ್ಲ ಮಾಡಬಾರ್ದು ಹಣೆ ಮ್ಯಾಲೆ ಚಂದಗೆ ಕುಂಕುಮ ಹಚ್ಕೊಂಡು ಕೈ ಒಳಗೆ ಬಳೆ ಹಾಕೊಂಡು ಚಂದಾಗಿ ನಮ್ಮ ಸಾಂಪ್ರದಾಯಿಕ ಉಡುಪುಗಳು ಏನು ಇರ್ತವೆ ಸೀರೆ ಇದ್ರೆ ಸೀರೆ ಆಮೇಲೆ ಕೆಲವೊಂದು ಕಚ್ಚೆ ಉಟ್ಕೊಂತಾರ ಅದನ್ನೆಲ್ಲ ಉಟ್ಕೊಂಡು ಮಡೀಲೇ ಪೂಜೆ ಮಾಡಬೇಕು ಮಡೀಲೇ ನೈವೇದ್ಯ ಮಾಡ್ಬೇಕು ಅವಾಗ ಏನು ಆಗ್ತೈತಿ ಅಂತಂದ್ರೆ ಸಾಂಪ್ರದಾಯಿಕ್ವಾಗಿ ನಾವು ಆರೋಗ್ಯವಾಗಿರ್ಲಿಕ್ಕೆ ಅದು ಹೆಲ್ಪ್ ಆಗ್ತೈತಿ ಅಂತ ಹೇಳಿ ಹೇಳ್ಬೋದು ಪೂಜೆಯನ್ನು ನಾವು ಮಾಡೋದರಿಂದ ಆರೋಗ್ಯವಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ್ಹೇಳಿ ಹೇಳ್ಬೋದು ಎಪ್ಪತ್ತು ವರ್ಷದ್ ಮೋದಿ ಹನ್ನೊಂದು ದಿನ ವ್ರತ ಆಚರ್ಣೆ ಮಾಡಿ ಏನು ಮಾಡಿದರು ಅಂತಂದ್ರೆ ಅಯೋಧ್ಯೆ ಉದ್ಘಾಟನೆ ಮಾಡಿದರು ರಾಮ ಮಂದಿರ ನಿನ್ನೆ ನೋಡಿರಿ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನ್ನೋದು ನಮ್ಮ ಇಡೀ ಭಾರತ ದೇಶದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಯಿತು ಅಯೋಧ್ಯೆ ಒಳಗೆ ಎಲ್ಲರ್ದೂ ಭಕ್ತಿ ಏನಾಗಿತ್ತು ಜೈ ರಾಮ್ ಶ್ರೀ ರಾಮ್ ಜೈ ಜೈ ರಾಮ್ ಅನ್ನೋದು ಒಂದು ಘೋಷಣೆಯೇ ಇತ್ತು ಅದ್ರೊಳಗೆ ಎಷ್ಟೋ ಮೈಂಡ್ ರಿಲ್ಯಾಕ್ಸ್ ಆಗುವಂಥ ಅಂಶಗಳಿರ್ತವೆ ಜೈ ರಾಮ್ ಶ್ರೀ ರಾಮ್ ಜೈ ಜೈ ರಾಮ್ ಅನ್ನುವುದು ಈಗ ನೋಡಿರಿ ಮಂದಿರಗಳು ಶಿವಾಲಯ ಮಂದಿರ ಐತಿ ಗಣೇಶ ಮಂದಿರ ಐತಿ ಮತ್ತು ಲಕ್ಷ್ಮೀ ಮಂದಿರ ಐತಿ ಆಮೇಲೆ ಮತ್ತು ವೆಂಕಟರಮಣ ಮಂದಿರ ಐತಿ ನಾವು ದಿನಾ ಒಂದು ಗುಡಿಗೆ ಹೋಗಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಬೇಡಪ್ಪ ನಮಗೆ ಐದು ನಿಮಿಷ ಟೈಮನ್ನು ನಾವು ದೇವರ ಮ ನಾಮ ಸ್ಮರಣೆಲಿ ಕಳೆದೆವು ಅಂತಂದ್ರೆ ನಮಗೆ ಏನೋ ಒಂದು ಆನಂದದಾಯಕ್ವಾದ ನಮ್ಮದಿಯುತವಾದ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತೈತಿ ನಮ್ಮ ಮನಸ್ಸು ಮತ್ತು ನಮ್ಮ ಮೈಂಡ್ ಕಂಟ್ರೋಲ್ನಾಗ ಇಟ್ಕೊಬೇಕಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ಒಂದು ಪೂಜೆಯನ್ನು ಮಾಡ್ಬೇಕು ವ್ರತಾಚರಣೆಯನ್ನು ಮಾಡ್ಬೇಕು ವಾರಕ್ಕೆ ಒಂದು ದಿನ ಏಳು ದಿನ ಇರ್ತವೆ ವಾರದೊಳಗೆ ಅವಾಗ ಒಂದು ದಿನ ನಾವು ಉಪ್ವಾಸ ಮಾಡಿದೆವು ಅಂತಂದ್ರೆ ನಮಗೆ ಏನು ಆಗ್ತೈತಿ ಅಂತಂದ್ರೆ ನಾವು ಒಳ್ಳೆಯ ರೀತಿಯಾಗಿ ಆರೋಗ್ಯಯುತ್ವಾಗಿ ನಾವು ಇರ್ಲಿಕ್ಕೆ ಸಾಧ್ಯ ಆಗ್ತೈತಿ ದೇವರು ಒಂದು ಪೂಜೆ ಮಾಡ್ಬೇಕು ಅಂತಂದ್ರ ಉಪ್ವಾಸ ಮಾಡ್ಬೇಕು ಅಂತೇನೂ ದೇವ್ರು ಹೇಳಿಲ್ಲ ನಮಗೆ ಬಟ್ ನಾವು ಅದನ್ನು ವ್ರತಾಚರ್ಣೆ ಮಾಡಿದೆವು ಅಂತಂದ್ರೆ ನಮ್ದು ಮನಸ್ಸು ಮತ್ತು ಮೈಂಡ್ ಕಂಟ್ರೋಲ್ನಾಗ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳಿ ಹೇಳ್ಬೋದು ಇಲ್ಲಿ ಪೂಜೆ ಸಾಂಸ್ಕೃತಿಕವಾಗಿ ಒಂದು ಪೂಜೆ ಮಾಡ್ಬೇಕು ಅಂತಂದ್ರೆ ಏನಿರ್ತೈತಿ ಬಳೆ ಹಾಕ್ಕೊಂಡು ಹೆಣ್ಣುಮಕ್ಳು ಏನು ಮಾಡಬೇಕು ಮಡಿ ಮೈಲಿಗೆಯನ್ನು ಆಚರ್ಣೆ ಮಾಡಿ ಬಳೆ ಉಟ್ಕೊಂಡು ಕುಂಕುಮ ಹಚ್ಕೊಂಡ ಸೀರೆ ಉಟ್ಕೊಂಡು ಪೂಜೆ ಮಾಡಿದೆವು ಅಂತಂದ್ರೆ ಒಂದು ನೆಮ್ಮ ಪೂಜೆ ನೆರವೇರ್ತೈತಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ದೇವರ ಹತ್ತಿರ ಮೊರೆ ಹೋಗಿ ಏನೋ ಒಂದು ಪೊಝಿಟಿವ್ ಎನರ್ಜಿ ಅದು ದೇವರು ಅನ್ನುವುದು ಒಂದು ದೊಡ್ಡ ಪೊಝಿಟಿವ್ ಎನರ್ಜಿ ಹೌದಲ್ಲ ನಮ್ಮ ಸಾಂಪ್ರದಾಯಿಕ್ವಾಗಿ ನಾವು ದಿನಂಪ್ರತಿ ಪೂಜೆ ಮಾಡ್ತೇವೆ ಸ್ಪೆಷಲಿ ನಮ್ ಈ ಕಡೆ ಉತ್ರ ಕರ್ನಾಟಕ ಮಂದಿಗಳು ಏನು ಮಾಡ್ತಾರ ಅಂತಂದು ಪ್ರತಿಯೊಬ್ರ ಮನೆಯೊಳಗೂ ಪೂಜೆ ಮಾಡ್ತಾರೆ ಇನ್ನೂ ದೊಡ್ಡ ದೊಡ್ಡ ನಗರಗಳಲ್ಲಿ ಬೆಂಗ್ಳೂರು ಅಂಥ ಸಿಟಿ ಮುಂಬೈ ಅಂಥ ಸಿಟಿ ದೆಹಲಿ ಅಂಥ ಸಿಟಿ ಒಳಗೆ ಏನು ಆಗ್ತೈತಿ ಅಂತ ಅವ್ರಿಗೆ ಟೈಮ್ ಸಿಗ್ತೈತಿ ಸಿಗಲಿಕ್ಕಿಲ್ಲ ಬಟ್ ಅವ್ರು ಮನೆ ಒಳಗೆ ಇದ್ದೋರರೇ ಪೂಜೆ ಪುನಸ್ಕಾರಗಳನ್ನ ಆಚರಣೆ ಮಾಡೋದರಿಂದ ಒಂದು ಮಕ್ಕಳಿಗೆ ಆಗಲಿ ನಾವು ಅಷ್ಟೇ ಅಲ್ಲ ನಮ್ಮ ಮುಂದಿನ ಯುವ ಪೀಳಿಗೆಗಳೂ ಒಂದು ಪೂಜೆ ಪುನಸ್ಕಾರಗಳನ್ನು ಸಾಂಸ್ಕೃತಿಕ್ವಾಗಿ ನಮ್ಮ ಆಚರಣೆಗಳು ಏನಿದವೋ ಹಬ್ಬ ಹರಿದಿನಗಳಲ್ಲಿ ಯಾವ ಪೂಜೆ ಮಾಡ್ಬೇಕು ಒಂದು ಏನಪ್ಪ ಅಂತಂದ್ರೆ ಈಗ ದಸರಾ ಬರ್ತೈತಿ ಯುಗಾದಿ ಬರ್ತೈತಿ ದೀಪಾವಳಿ ಬರ್ತೈತಿ ಆಮೇಲೆ ಮತ್ತು ಬೇರೆ ಬೇರೆ ಧರ್ಮದಲ್ಲೂ ಬೇರೆ ಬೇರೆ ದಿನಾಚರಣೆಗಳು ಬರ್ತವೆ ಅವೆಲ್ಲ ನಾವು ದಿನಾಚರಣೆ ಮನೆ ಒಳಗೆ ಮಾಡೋದ್ರಿಂದ ಏನಾಗ್ತೈತಿ ಅಂತಂದ್ರೆ ಅವಕ್ಕ ಮಕ್ಕಳಿಗೂ ಕೂಡ ಒಂದು ಸಾಂಸ್ಕೃತಿಕವಾಗಿ ನಮ್ದು ಏನು ಅದವೆ ಆಚರಣೆಗಳು ಹಬ್ಬ ಹರಿದಿನಗಳು ಏನು ಅದವೆ ಪೂಜೆ ಯಾವ್ದು ಮಾಡಬೇಕು ಲಕ್ಷ್ಮೀ ಪೂಜೆ ಹೆಂಗ್ ಮಾಡಬೇಕು ಗಣೇಶನ ಪೂಜೆ ಹೆಂಗೆ ಮಾಡಬೇಕು ಅವು ಪದ್ಧತಿ ಪದ್ಧತಿಗಳು ಏನೇನು ಅದವೆ ಅಂತ್ಹೇಳಿ ಅವಕ್ಕ ಎಲ್ಲರ್ಗೂ ಗೊತ್ತ್ ಆಗ್ತೈತಿ ಮಕ್ಳಿಗೆ ಯುವ ಪೀಳಿಗೆಗಳಿಗೆ ಕೆಲ್ವೊಂದು ಮಕ್ಕಳು ನಗರ ಪ್ರದೇಶದಲ್ಯಂತ ಮಕ್ಳಿಗೆ ಯಾವ ಪೂಜೆಯೂ ಗೊತ್ತಿಲ್ಲ ಯಾವ ಪುನಸ್ಕಾರೂ ಗೊತ್ತಿಲ್ಲ ಬಟ್ ಆ ರೀತಿ ಆಗೋದ್ರಿಂದ ಏನಾಗ್ತೈತಿ ಅಂತಂದು ಮನಸ್ಸು ಮತ್ತು ಮೈಂಡ್ ನೆಮ್ಮದಿಯುತವಾಗಿ ಇರೋದಿಲ್ಲ ಆಮೇಲೆ ಅವರು ಚಂಚಲ ಮನಸ್ನವ್ರಾಗ್ತಾರೆ ಅದೇ ಪೂಜೆ ಮಾಡುವಂಥ ವ್ಯಕ್ತಿಗಳನ್ನು ನೋಡಿರಿ ಪೂಜೆ ಮಾಡುವಂಥ ಮನೆಗಳನ್ನ ನೋಡಿರಿ ನೀವು ಅವ್ರ ಮನಸ್ಸು ಶಾಂತ್ವಾಗಿ ಇರ್ತೈತಿ ಚಂಚಲ ಇರೋದಿಲ್ಲ ಆ ಕಾಡ್ ಯೋಚ್ನೆ ಮಾಡುವುದಿಲ್ಲ ಈ ಕಾಡ್ ಯೋಚ್ನೆ ಮಾಡುವುದಿಲ್ಲ ಒಳ್ಳೆಯ ರೀತಿಯಾಗಿ ಯೋಚನೆ ಮಾಡ್ತಾರ ಅಂತ ಹೇಳಿ ಹೇಳ್ಬೋದು ಒಂದು ನಿರ್ದಿಷ್ಟವಾದ ಒಂದು ಪದ್ಧತಿಗಳಿರ್ತವೆ ಆಯಾ ಧರ್ಮಕ್ಕೆ ಆಗಲಿ ಆಯಾ ಆಯಾ ಧರ್ಮ ಪರಿಪಾಲನೆ ಮಾಡೋವ್ರು ಮುಸ್ಲಿಮ್ಸರು ಬೇರೆ ಪರಿಪಾಲನೆ ಮಾಡ್ತಾರೆ ಹಿಂದುದವರು ಬೇರೆ ಪಲ್ಲಿ ಪಲ್ ಮಾಡ್ತಾರೆ ಕ್ರೈಸ್ ಧರ್ಮದವರು ಬೇರೆ ಪರಿಪಾಲನೆ ಮಾಡ್ತಾರ ಆಯಾ ಧರ್ಮದವರು ಅವ್ರವ್ರ ಪರಿಪಾಲನೆಯನ್ನು ಮಾಡ್ತಾರೆ ಬಟ್ ಪೂಜೆ ಅನ್ನುದು ಏನು ಆಗ್ತೈತಿ ಅಂದ್ರೆ ನಮಗೊಂದು ಪೊಝಿಟಿವ್ ಎನರ್ಜಿ ನಮ್ಮ ಜೀವನಕ್ಕೆ ಒಂದು ಅತ್ ನಾವು ಚಂಚಲ ಮನಸ್ನವ್ರು ಆಗಲಾರ್ದೆ ನಿಯಂತ್ರಣದಲ್ಲಿ ಇಡ್ವೋಲಿಕ್ಕೆ ಒಂದೇ ಒಂದು ಮಾರ್ಗ ಯಾವುದು ಅಂತಂದ್ರೆ ಅದು ಪೂಜೆ ಅಂತ ಹೇಳಿ ಹೇಳ್ಬೋದು ಹೌದಲ್ಲ ನಾವು ಏನೇನೋ ಯೋಚನೆ ಮಾಡ್ತೇವೆ ಹಾಡು ಕೇಳ್ತೇವೆ ಡ್ಯಾನ್ಸ್ ಕೇಳ್ತೇವೆ ಎಷ್ಟು ಜನರು ಎಲ್ಲ ಮಾತುಗಳನ್ನು ಕೇಳ್ತೇವೆ ತಲೆ ಒಳಗೆ ಬಟ್ ಪೂಜೆ ಮಾಡೋದ್ರಿಂದ ಏನಾಗ್ತೈತಿ ಅಂತಂದ್ರೆ ಮನಸ್ಸು ನೆಮ್ಮದಿಯುತವಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳಿ ಹೇಳ್ಬೋದು ಮನಸ್ಸು ನೆಮ್ಮದಿ ಇತ್ತು ಅಂತಂದ್ರೆ ಅವಾಗ ತಾನೆ ಒಂದು ಬೆಳವಣಿಗೆ ಆಗ್ತೈತಿ ಒಂದು ಮನೆ ಬೆಳವಣಿಗೆ ಆಗಿರ್ಬೋದು ಒಂದು ಮನಸ್ಸು ಬೆಳವಣ್ಗೆ ಆಗಿರ್ಬೋದು ಒಂದು ದಿನಚರಿ ಬೆಳವಣಿಗೆ ಆಗಿರ್ಬೋದು ಬೆಳಿಗ್ಗೆ ನೋಡಿರಿ ಎದ್ದ ತಕ್ಷಣ ಲೇಟ್ ಮಾಡಿ ಎದ್ದು ಒಂದು ದಿನ ನೋಡಿರಿ ಲಗೂನ ಎದ್ದು ಒಂದು ದಿನ ನೋಡಿರಿ ಲಗೂನ ಎದ್ದು ನಾವು ಸ್ನಾನ ಪೂಜೆ ಮಾಡಿದೆವು ಅಂತಂದ್ರೆ ಅವತ್ತು ಇಡೀ ದಿನ ನಮ್ಮದು ಲವಲವಿಕೆ ಇರ್ತೈತೆ ಮನಸ್ಸು ಬಟ್ ಅದೇ ಲೇಟ್ ಮಾಡಿ ಹತ್ತು ಹನ್ನೊಂದು ಗಂಟೆಗ್ ಎದ್ದು ನಾವು ಪೂಜೆ ಮಾಡ್ಲಿಕತ್ತೆವು ಅಂದ್ರೆ ಮನಸ್ಸು ಒಪ್ತೈತೇನು ರಿ ಇಲ್ಲ ಅದಕ್ಕೆ ಏನು ಮಾಡಬೇಕು ನೆಮ್ಮದಿಯುತವಾಗಿ ಮನಸ್ಸಿರ್ಬೇಕು ಅಂತಂದ್ರೆ ಪೂಜೆಯನ್ನು ಮಾಡ್ಬೇಕು ನಾವು ಪೂಜೆ ಮಾಡೋದ್ರಿಂದ ಮಾನಸಿಕವಾಗಿ ನೆಮ್ಮದಿ ಸಿಗ್ತೈತಿ ಮತ್ತು ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಚಂಚಲ ಮನಸ್ಸನ್ನು ಹೋಗುಸ್ಲಿಕ್ಕೆ ಏನು ಮಾಡಬೇಕು ಅಂತಂದ್ರೆ ಒಂದು ಒಳ್ಳೇದು ಇರಬೇಕು ಅಂತ ಹೇಳಿ ಹೇಳ್ಬೋದು